ಬನ್ನಿ ಮಾಡಿಕೊಡೋಣ ನಿಮ್ಗೆ ಯಾವ ರೀತಿ ಬೇಕು ಹೇಳಿ ಏನು ಫೆಸ್ಟಿವಲ್ ಇದೆಯಾ ಏನು ಫೆಸ್ಟಿವಲ್ಲಿಗಾ ಮದ್ವೆಯಾ ಏನು ಹೇಳಿ ಬನ್ನಿ ಮಾಡಿಕೊಡೋಣ ಯಾವ ಥರ ಮೇಕಪ್ ಬೇಕು ಬನ್ನಿ ಮಾಡಿಕೊಡೋಣ ಬನ್ನಿ ನಮ್ಮ ಸಲೂನಿಗೆ ಬನ್ನಿ ಬಂದ್ಬಿಟ್ಟು ಅದು ಯಾವ್ದು ಬೇಕು ನೀವು ಮೇಕಪ್ ಚೂಸ್ ಮಾಡಿಕೊಳ್ಳಿ ಮಾಡಿಕೊಡೋಣ ಬನ್ನಿ

ಹಾಸನದಲ್ಲಿ ಡಾಲ್ಸ್ ಮೇಕಪ್ ಸ್ಟುಡಿಯೋ ಅಂತ ಇದೆ ನೋಡಿ ಎಮ್ ಜಿ ರೋಡಲ್ಲಿ ಓಕೆ ಬನ್ನಿ ಬನ್ನಿ ಬನ್ನಿ ಮಾಡಿಕೊಡೋಣ ಬನ್ನಿ ಸ್ಯಾರಿ ಡ್ರಾಪ್ಪಿಂಗು ಮೇಕಪ್ಪು ಹೇರ್ ಸ್ಟೈಲು ಫೋಟೋ ಶೂಟ್ ಇರುತ್ತೆ ಬ್ಯಾಗ್ರೌಂಡ್ ಸೆಟ್ ಎಲ್ಲ ನಾವೇ ಮಾಡ್ತೀವಿ ನಿಮ್ಗೆ ಯಾವ ಥರ ಬೇಕು ಬಂದು ನಮ್ಮ ಸ್ಟುಡಿಯೋದಲ್ಲಿ ನೋಡಿ ನೀವು ಚೂಸ್ ಮಾಡಿಕೊಂಡ್ರೆ ನಾವು ಇಷ್ಟಾಗುತ್ತೆ ಏನು ಅಂತ ಆಫರಲ್ಲಿ ಇದ್ದರೆ ಮಾಡಿಕೊಡ್ತೀವಿ ಬನ್ನಿ ಹಾಂ ಬನ್ನಿ ಫೋಟೋ ಶೂಟಿಗೆಲ್ಲ ನೀವು ಬಂದು ಯಾವ ಥರ ಬೇಕು ಅಂತ ಇಲ್ಲಿ ಚೂಸ್ ಮಾಡಿಕೊಳ್ಳಿ ಮಾಡಿಕೊಡ್ತೀವಿ ಪ್ಯಾಕೇಜ್ ಇರುತ್ತೆ ಬನ್ನಿ ಆಫರಲೆಲ್ಲಾ ಮಾಡಿಕೊಡ್ತೀವಿ ಸ್ಯಾರಿ ಒಂದು ತಗೊಂಡು ಬನ್ನಿ ನೀವು ಜ್ಯೂವೆಲ್ರಿ ನಿಮ್ಮ ಹತ್ತಿರ ಇರೋದು ತಗೋ ಬನ್ನಿ ಬೇಕು ಅಂದರೆ ಇಲ್ಲಿ ಯಾವ್ದಾದರೂ ಚೂಸ್ ಮಾಡಿಕೊಳ್ಳಿ ಇರುತ್ತೆ ನಮ್ಮ ಹತ್ತಿರ ಬಂದು ಚೂಸ್ ಮಾಡಿಕೊಳ್ಳಿ ಇಲ್ಲಿ ನಿಮಗೆ ಅದು ಬೇಕು ಅಂದರೆ ಓಕೆ ನಿಮಗೆ ಸ್ಯಾರಿಗೆ ಸೆಟ್ ಆಗೋ ಥರ ನಮಗೂ ಇಲ್ಲಿ ಇರುತ್ತೆ ನಿಮ್ಗೆ ಯಾವ್ದು ಬೇಕು ಅದನ್ನು ಚೂಸ್ ಹಾಂ ಸರಿ ಆಯಿತು ಬನ್ನಿ ನಿಮ್ಗೆ ಯಾವ ಥರ ಫೋಟೋ ಶೂಟ್ ಬೇಕು ನಿಮ್ಗೆ ಯಾವ ಥರ ತಲೇಲಿ ಆ ಥರ ಐಡಿಯಾ ಇದೆ ಅದನ್ನು ನನಗ್ ಬೇಕಾದರೆ ವಾಟ್ಸ್ಆ್ಯಪ್ ಮಾಡಿ ಫೋಟೋಸು ನಾನು ನೋಡ್ಬಿಟ್ಟು ಹೇಳ್ತೀನಿ ಹಾಂ ಓಕೆ ಮ್ಯಾಮ್ ಓಕೆ ತ್ಯಾಂಕ್ ಯು